ಹಲೋ ಹಾಂ ಯಾರು ಹೌದು ಹೌದು ಏನು ಬೇಕಿತ್ತು ಹೇಳಿ ಹೌದ ಎಷ್ಟು ಜನ ಇದ್ದೀರಿ ನೀವು ಹಾಂ ಎಷ್ಟು ತಾರೀಕಿಗೆ ಹೋಗಲಿಕ್ಕೆ ನಿಮಗೆ ಯಾವ ಹದಿನೈದು ಇದೆ ತಿ ಇದೇ ತಿಂಗಳ ಹದಿನೈದಾ ಅದೆ ಥರ ಎಷ್ಟು ಹತ್ತು ಜನರಾ ಹಾಂ ಎಲ್ಲಿ ಟೆಂಪ್ ಒಂದು ಟೆಂಪಲ್ ಮಾತ್ರ ವಿಶ್ವೇಶ್ವರ ಟೆಂಪಲ್ ಮಾತ್ರ ಬೇರೆ ಎಲ್ಲಿಯಾದ್ರು ಉಂಟಾ ಹಾಂ ಹ್ಞೂ ಆ ಒಂದೇ ಕಡೆಗೆ ಆದರೆ ಒಂದೂ ಹನ್ನೆರಡು ಸಾವಿರ ಅಲ್ಲ ನೀವು ಬೇರೆ ಕಡೆ ಹೋಗ್ತಿರಿ ಅಂತ ಹೇಳಿದರೆ ಒಂದು ಹದಿನೈದು ಸಾವಿರ ಆಗ್ತದೆ ಆ ಆಗ್ಬೋದಾ ಆಗ್ಬೋದಾ ಹ್ಞೂ ಹ್ಞೂ ಆ ಬಸ್ಸಿನ ವ್ಯವಸ್ತೇ ಸೌಂಡು ಅದು ಇದೆಲ್ಲ ಸಹ ಒಳ್ಳೇದುಂಟು ಪ್ರಾಯದವರು ಇದ್ದಾರಾ ಪ್ರಾಯದವ್ರು ಇದ್ದಾರಾ ಮಕ್ಕಳಿದ್ದಾರಾ ಹಾಂ ಪ್ರಾಯದವ್ರು ಇದ್ರೇ ಅವರದ್ದು ಮೆಡಿಸಿನ್ ಎಲ್ಲ ಇದ್ರೆ ತಗೊಳ್ಳಿ ಆಯ್ತಾ ಹ್ಞೂ ಆಯಿತು ಬೇರೇನು ನೀವು ಯಾವತ್ತೂ ಯಾವಾಗ ಟಿಕೇಟು ಇದು ಮಾಡಲಿಕ್ಕೇ ಅದು ಹಾಂ ಡ್ರೈವರ್ ಬೆಸ್ಟ್ ಡ್ರೈವರ್ ಹೌದು ಎಕ್ಸ್ಪೀರಿಯೆನ್ಸ್ ಇದ್ದವರು ಹಾಂ ಹ್ಞೂ ಹಾಂ ಹಾಂ ಹಾಂ ಸರಿ ಆಯ್ತು ಆಯ್ತು ಇಡ್ತೆನೆ ಹ್ಞೂ ಹ್ಞೂ